ಕಬಡ್ಡಿ ಆಡುವಾಗ ಖೋ ಖೋ ಆಡುವಾಗ ವಾಲಿಬಾಲು ಮತ್ತು ಫುಟ್ಬಾಲು ಎಲ್ಲ ಆಟಗಳಾಡ್ಬೇಕಾದ್ರೂ ಬೀಳ್ತಾರೆ ಏಳ್ತಾರೆ ಅದೇ ಇನ್ನು ಮೇನ್ ಆಗಿ ಕಬಡ್ಡಿ ಖೋ ಖೋ ಆಗಲಿ ಅವೆರಡಾಟದಲ್ಲಿ ತುಂಬಾ ಗಾಯಗೊಳ್ತಾರೆ ಆವಾಗ ಅವರಿಗೆ ಕೆಲವೊಂದು ಸರಿ ಆಟ ಸ್ಟಾಪ್ ಮಾಡಿ ಅವರಿಗೆ ರೆಸ್ಟ್ ಮಾಡಿ ಆಮೇಲೊಂದು ಸ್ವಲ್ಪ ಹೊತ್ಬಿಟ್ಟು ಆಟ ಆಡಿಸ್ತಾರೆ ಕೆಲವೊಂದು ಸರಿ ಆಟವನ್ನು ಪಾಸ್ ಮಾಡ್ತಾರೆ ಪಾಸ್ ಮಾಡ್ತಾರೆ ಮತ್ತು ಕೆಲವೊಂದು ಕಡೆ ಏನ್ಮಾಡ್ತಾರೆ ಅದನ್ನ ಇಲ್ಲ ಮ್ಯಾಚ್ ನಡಿಬೇಕಾದ್ರೇನೇ ಔಟ್ ಆಗಿದ್ರೂ ಔಟ್ ಆಗಿಲ್ಲ ಅಂತ ಕೂಡ ಹೇಳಿ ಅವರಿಗೆ ಇದು ಮಾಡ್ತಾರೆ ತುಂಬಾ ಗಾಯಗೊಂಡ್ತಾರೆ ಆವಾಗ ಲಭ್ಯವೇನಿದೆ ಅಂದರೆ ಪುನವರ್ಥ್ಲಿಸಲು ಅವರಿಗೆ ಆಟ ಮತ್ತೆ ಗೇಮಿಂಗ್ ಅಗೈನ್ ಇರತ್ತೆ ಆಟ ಆಡೋಕೆ ಅವಕಾಶ ಇರತ್ತೆ ಕೆಲವೊಂದು ಕಡೆ ಅವಕಾಶ ಇರಲ್ಲ ಹಾಗೆ ಎಲ್ಲ ಕಡೆ ಅವಕಾಶ ಮಾಡ್ಕೊಡ್ಬೇಕು ಯಾಕಂದರೆ ಅವರು ಆಟವಾಡ್ಬೇಕಾದ್ರೆ ಅವರಿಗೆ ಏನಾದರೂ ಫ್ರಾಕ್ಚರ್ ಆದರೆ ಹುಷಾರಿಲ್ಲದ ಹಾಗಾದರೆ ದೆನ್ ಯಾರಾಡ್ತಾರೆ ಅವರೇ ಆಡೋ ಹಾಗೆ ಇರೋದು ಎಕ್ಸ್ಟ್ರಾ ಪ್ಲೇಯರ್ಸ್ ಇದ್ದರೆ ಎಕ್ಸ್ಟ್ರಾ ಪ್ಲೇಯರ್ಸ್ ಆಡ್ತಾರೆ ಕೆಲವೊಂದು ಸರಿ ಎಕ್ಸ್ಟ್ರಾ ಪ್ಲೇಯರ್ಸ್ ಕೂಡ ಆಡಲ್ಲ ಹಾಗಾಗಿ ರೀಗೇಮ್ ಕೊಡಬೇಕು ಅಂತ ಎಲ್ಲ ಕಡೆ ಕೇಳ್ಕೊತಾರೆ ಕೆಲವು ಕಡೆ ಕೊಡಲ್ಲ ಕೆಲವು ಕಡೆ ಕೊಡ್ತಾರೆ ಎಲ್ಲ ಕಡೆ ಕೊಡಬೇಕು ಆಟ ಚೆನ್ನಾಗಿ ಆಗಬೇಕು ಅವರನ್ನ ಗೆಲ್ಲಬೇಕು ಒಂದು ಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಕೊಡಲೇ ಬೇಕಾಗತ್ತೆ ನಾವು ಎಲ್ಲ ಗೇಮಲ್ಲಿ ಕೂಡ ಹೀಗೆ ಮಾಡ್ತಾರೆ ಕಬಡ್ಡಿಯಲ್ಲಂತೂ ಮೇನ್ ಆಗಿ ಮಾಡ್ತಾರೆ ಖೋ ಖೋ ಕಬಡ್ಡಿಯಲ್ಲೆಲ್ಲ ಫುಟ್ಬಾಲು ಆ ರನ್ನಿಂಗ್ ರೇಸಲ್ಲಿ ಕೂಡ ಅಷ್ಟೇ ಅವರಿಗೆ ಸುಸ್ತಾಯಿತು ಅಂತ ಕೆಲವರು ಹಾಗೆ ಇರ್ತಾರೆ ಆಮೇಲೆ ಕೆಲವರು ಫೊಸ್ಟಾಗಿ ಓಡಿ ಪಿಕಪ್ ಮಾಡಿ ಮಾಡ್ತಾರೆ ಅದು ಔಟ್ ಅಂತ ಕೂಡ ಹೇಳ್ತಾರೆ ಹಾಗೆಲ್ಲ ಮಾಡ್ಬಾಡ್ದು ಮೋಸ ಮಾಡ್ಬಾಡ್ದು ಹುಷಾರಿಲ್ದೋರ್ಗೂ ಅಷ್ಟೇ ಅದಕ್ಕೆ ನಾವು ಕೇರ್ ತಗೊಂಡು ನಾವು ಅವ್ರಿಗಿನ ಪ್ರಿಪೇರ್ ಮಾಡಬೇಕಾಗತ್ತೆ